ಹಲೋ ಹಲೋ ಹಾಂ ಗೌರಿ ಕಾಲಾ ಹೌದೌದು ಹಾಂ ತಿಂಡಿ ಎಂತ ಉಂಟು ನೀರುದೋಸೆ ಆಂಬೊಡೆ ಹೌದಾ ಬನ್ಸ್ ಬಿಸಿಯಾ ನೀರುದೋಸೆಗೆಂತ ಕೂರ್ಮ ಉ ಕೂರ್ಮ ಉಂಟಾ ಹೌದಾ ಇದು ನಮಗೆ ಪಾರ್ಸೆಲ ಒಂದು ಎರಡು ಪ್ಲೇಟ್ ಬಟಾಟಂಬಡೆ ಮತ್ತು ಒಂದು ಎರಡು ಪ್ಲೇಟ್ ಬನ್ಸ ಮತ್ತು ಎರಡು ಚಾ ಒಂದು ಶುಗರ್ಲೆಸ್ಸ ಒಂದು ಶುಗರ ಪಾರ್ಸೆಲ್ ಕಳಿಸ್ತೀರಲ್ಲ ಇಲ್ಲಿಗೆ ನಮ್ಮ ನಾಕ್ಸಾಲು ಜೈನ ಬಸದಿ ಜನ್ನ ಕುಟೀರಕ್ಕೆ ಆಯಿತಾ ಹ್ಞೂ ಹಾಂ ಹುಡುಗನ ಹತ್ರ ಕಳಿಸ್ತೀರಲ್ಲ ಬಿಲ್ಲು ಬಿಲ್ಲು ಸಹ ಕಳಿಸಿ ಬೇರೇನು ಬೇರೆಂತ ಮತ್ತೆ ನಿಮ್ಮ ಹತ್ರ ಅದೆ ಅಲ್ಲ ಮತ್ತು ಯಾವುದು ಬೇರೆ ಎಂತ ತಿಂಡಿ ಉಂಟು ಅದೆಲ್ಲ ಬೇಡ ಹೌದಾ ಅದು ಲೇಟ್ ಆಗ್ತದೆ ನಾಲ್ಕು ಗಂಟೆಯಾದರೆ ಬೇಡ ಅದೇ ಈಗ ನೀವು ಅದೇ ಕಳಿಸಿ ಎರಡು ಪ್ಲೇಟ್ ಬಟಾಟಂಬಡೆ ಸ್ವಲ್ಪ ಖಾರ ಮಾಡಿ ಆಯಿತಾ ಹ್ಞೂ ಮತ್ತು ಬಿಲ್ಲು ಹುಡುಗನ ಹತ್ರ ಕೊಟ್ಟು ಕಳಿಸಿ ಎಷ್ಟು ಅಂತ ಇದೆ ನಂಬರಿಗೆ ಪೇ ಇದು ಜಿಪೇ ಮಾಡುವುದಲ್ಲ ಹಾಂ ಆಯ್ತು ಈಗ ಬೇಗ ಕಳಿಸಿ ಆಯಿತಾ ಸ್ವಲ್ಪ ಲೇಟ್ ಮಾಡಬೇಡಿ ಹಾಂ ಇಡ್ತೇನೆ